ನಮ್ಮ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರೂ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾರೆ ಅದಕ್ಕೆ ಈ ಭಾರತ ದೇಶನ ವೈವಿಧ್ಯಮಯ ದೇಶ ಅಂತಲೂ ಕರೀತಾರೆ ಈಗ ನಮ್ಮ ಈ ಭಾರತ ದೇಶದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಐನೂರಕ್ಕಿಂತ ಹೆಚ್ಚು ಭಾಷೆಗಳನ್ನು ಜನರು ಮಾತನಾಡ್ತಾರೆ ಅದರೊಳಗೆ ಒಂದು ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಸಾವಿರದ ಆರುನೂರ ಐವತ್ತೆರಡು ಭಾಷೆಯನ್ನು ಮಾತೃಭಾಷೆ ಅಂತ ಹೇಳ್ಕೊತಾರೆ ಈ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯ ಪ್ರಯೋಗ ಜಾಸ್ತಿ ಇದೆ ಈ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯನ್ನು ಭಾರತದ ಅಧಿಕೃತ ಭಾಷೆ ಅಂತಲೇ ಕರೀತಾರೆ ಅವು ಬಿಟ್ಟು ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಅವರದೇ ಆದ ಭಾಷೆಯನ್ನು ಮಾತಾಡ್ತಾರೆ ಈಗ ಏನು ಇಪ್ಪತ್ತೆಂಟು ರಾಜ್ಯಗಳಿದವೋ ಆ ಇಪ್ಪತ್ತೆಂಟು ರಾಜ್ಯದಲ್ಲಿ ಪ್ರಮುಖವಾಗಿ ಇಪ್ಪತ್ತೆರಡು ಭಾಷೆಗಳು ನಮ್ಮ ಈ ಭಾರತದಲ್ಲಿ ಇವೆ ಹಿಂದಿ ಭಾಷೆಯನ್ನು ಐದರಿಂದ ಆರು ರಾಜ್ಯಗಳಲ್ಲಿ ಉಪಯೋಗಿಸ್ತಾರೆ ಈ ಹಿಂದಿ ಭಾಷೆ ಬಿಟ್ಟು ನಮ್ಮ ಭಾರತದ ಇತರ ಭಾಷೆಗಳು ಅಂದರೆ ಕನ್ನಡ ತಮಿಳು ತೆಲುಗು ಗುಜರಾತಿ ಅಸ್ಸಾಮಿ ಬಾಂಗ್ಲಾ ಕಾಶ್ಮೀರಿ ಕೊಂಕಣಿ ಮಣಿಪುರಿ ಮರಾಠಿ ನೇಪಾಲಿ ಒರಿಯಾ ಪಂಜಾಬಿ ಸಿಂಧಿ ಉರ್ದು ಈ ಥರ ಸುಮಾರು ಭಾಷೆಗಳು ನಮ್ಮ ಈ ಭಾರತದಲ್ಲಿ ಜನಗಳು ಮಾತಾಡ್ತಾರೆ ಈಗ ಜನರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕೆಲಸಕ್ಕೆ ಅಂತ ವಲಸೆ ಬಂದು ಆ ರಾಜ್ಯಕ್ಕೆ ಹೇಗೆ ಹೊಂದ್ಕೊತಾರೋ ಹಾಗೆಯೇ ಅವರೂ ಕೂಡ ಆ ರಾಜ್ಯದ ಭಾಷೆಯನ್ನು ಕಲಿತಾರೆ ಈಗ ನಾವೂ ಏನಾದರೂ ಬೇರೆ ರಾಜ್ಯಕ್ಕೆ ಕೆಲಸದ ಮೇಲೆ ಹೋದರೆ ನಾವು ಅವರ ಭಾಷೆಯನ್ನು ಕಲಿತುಕೊಳ್ಳಲ್ವಾ ಹಾಗೆ ಅವರು ಕೂಡ ನಮ್ಮ ಭಾಷೆಯನ್ನು ಕಲಿತಾರೆ ಈಗ ನಮ್ಮ ಭಾಷೆಗೆ ನಮಗೆ ಹೇಗೆ ಗೌರವವಿದೆಯೋ ಅವರ ಭಾಷೆಗೂ ಕೂಡ ಅವರಿಗೆ ಗೌರವವಿದೆ ಆದ್ದರಿಂದ ನಾವು ಎಲ್ಲ ಭಾಷೆಯನ್ನು ಗೌರವಿಸಬೇಕು